ಹ್ಞೂ ರೀ ಅಕ್ಕಾರೆ ಹಾಲಿನ ಅಂಗಡಿ ರೀ ಇದು ಶ್ರೀದೇವಿ ಹಾಲಿನ ಅಂಗಡಿ ರೀ ಹ್ಞೂ ರೀ ಹಾಂ ಅಮೂಲ್ದು ಐತ್ರೀ ಮತ್ತು ನಂದಿನಿ ಐತ್ರಿ ಆರೋಗ್ಯ ಇದೆ ಶುಭಮ್ ಇದೆ ಚೊಲೋ ಐತ್ರಿ ಪ್ರೊಡೆಕ್ಟ್ಸ ಬನ್ರಿ ಮೇಡಮ್ಮ ನಿಮ್ಗೇನು ಬೇಕಾಗಿತ್ತು ರೀ ಹೌದು ರೀ ಹಾಂ ಅಮೂಲ್ದು ಐತ್ರಿ ಮ ಆಮೇಲೆ ಗುಡ್ಲೈಫು ಐತ್ರಿ ಮೇಡಮ್ಮ ಅಮೂಲು ಬೆಸ್ಟ್ ಇದೆ ಗುಡ್ಲೈಫ್ನು ಬೆಸ್ಟ್ ಐತಿ ಬನ್ರಿ ಮೇಡಮ್ ಹಂಗಂದ್ರೆ ಈಗ ನೋಡಿರಿ ಮೇಡಮ ಭಾಳ ರೇಂಜ್ನಾಗೆ ಈಗ ನಡೆಯೋದು ಅಂತಂದ್ರೆ ಅಮೂಲು ಮತ್ತು ಗುಡ್ಲೈಫು ಆಮೇಲೆ ನಂದಿನಿ ಹಾಲು ಮಕ್ಳಿಗೆ ಕುಡ್ಸಕ್ಕೆ ಅಂದ್ರೆ ಸ್ವಲ್ಪ ಆಕಳ ಹಾಲು ಅಂತಾರಲ್ವ ನಂದಿನಿ ಹಾಲು ಚೊಲೋ ಇರ್ತದೆ ನೋಡಿರಿ ಮೇಡಮ್ ಒಂದು ಎರಡು ಸರ್ತಿ ಒಂದು ಎರಡು ಎರಡು ಪ್ರೊಡೆಕ್ಟ್ ನೋಡಿರಿ ತೊಗೊಂಡು ಮಕ್ಳಿಗೆ ಅಡ್ಜೆಸ್ಟಾಯಿತು ನಿಮಗೆ ಚೊಲೋ ಆಯ್ತು ಅಂದ್ರೆ ತೊಗೊಳಿ ಆಮೇಲೆ ಈಗ ನಿಮ್ಗೆ ಬೇಕಾಗಿದ್ದು ನಮ್ಮ ಶಾಪ್ ಒಳಗೆ ಅಮೂಲ್ದು ಚೀಸ್ ಪ್ರೊಡಕ್ಟ್ಸ್ ಎಲ್ಲ ಇದಾವ್ ರೀ ಚೀಸ್ ಐತಿ ಅಮೂಲ್ ಐಸ್ಕ್ರೀಮ್ ಐತಿ ಅಮೂಲ ಮಟರ್ ಐತಿ ಅಮೂಲ್ ಪನ್ನೀರ್ ಐತಿ ಆಮೇಲೆ ಬೆಣ್ಣೆ ಇದೆ ಅಮೂಲ್ದು ಹ್ಞೂ ಈಗಂತು ಎಲ್ಲ ಟ್ರೆಂಡ್ ನೆಡ್ದು ಬಿಟ್ಟವೆ ರೀ ಅಮೂಲ್ ಪ್ರೊಡೆಕ್ಟು ಇದೆ ಮತ್ತು ಬೇರೆದೂ ಐತೆ ಅಂದ್ರೆ ಬಂದು ನೋಡಿರಿ ರೀಜ್ನೇಬಲ್ ಇದೆ ಕಂಪ್ನಿಯಿಂದನೇ ನಾವು ಡೈರೆಕ್ಟ್ ತೊಗೊಳ್ತಿರ್ತೀವಿ ಬನ್ರಿ ಮೇಡಮ್ಮ ಹಾಂ ರೀ ಮೇಡಮ ಹಾಂ ಮ್ಯಾಮ್ ಪ ಅದು ನೀವು ಇಲ್ಲಿ ಬಂದ ಮೇಲೆ ಪ್ರೊಡೆಕ್ಟ್ ನೋಡಿರಿ ಅದ್ರೊಳಗೆ ಎಕ್ಸ್ಪೈರಿ ಏನ್ರ ನಾವು ಹೆಂಗೆ ತೊಗೊಂಡಿರ್ತೀವಿ ರೀ ಮೇಡಮ ದೂರಿಂದ ಬರೋದಿರ್ತದ್ಯಲ್ಲ ಅದು ಅಲ್ಲಿಂದ ಡಿಸ್ಟ್ರಿಬ್ಯೂಟಾಗಿ ಅದಕ್ಕೆ ನಾವೇನು ಮಾಡಿರ್ತೀವಿ ಒಂದು ವೀಕ್ದಂತ ಹಾಕಿ ಕರೆಕ್ಟಾಗಿ ನೋಡಿ ಕೊಡಿರಿ ಅಂದಿರ್ತೀವಿ ಹಂಗೆ ಏನಾರೂ ಮಿಸ್ಟೇಕು ಸರಿ ಇಲ್ಲ ಅಂತಂದ್ರೆ ನೀವು ಬಂದು ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಾವು ಅವರಿಗೆ ಕಂಪ್ನಿ ಅವರಿಗೆ ಮತ್ತೆ ರಿಟನ್ ಎಲ್ಲ ಕಳಿಸ್ತೀವ್ ರೀ ಮ್ಯಾಮ ನಿಮ್ಮದು ಫೀಡ್ಬ್ಯಾಕ್ ಹೇಳಿದ್ರೆ ನಮ್ಗ್ ಬೆಟ್ರ್ ಆಗ್ತದೆ ಹೇಳಿರಿ ಮೇಡಮ್ ಹಾಂ ಮೇಡಮ ಅದು ಪ್ಯಾಕೇಟ್ ತೊಗೊಂಡ್ಬದ್ಬಿಡ್ರಿ ಸಾಕು ನೀವೇನು ಹಾಲು ತರಬೇಕಂತಿಲ್ಲ ಅದು ಏನಾದ್ರು ಕೆಡ್ತು ಅಂದರೆ ಜೆಸ್ಟ್ ಪ್ಯಾಕೇಟ್ ತೊಗೊಂಡ್ಬದ್ಬಿಡ್ರಿ ಅದು ಎಕ್ಸ್ಪೈರ್ ಡೇಟ್ ಆಗಿತ್ತು ನೀವು ಯಾವಾಗ ಒಯ್ದಿದ್ದು ಅದನ್ನೆಲ್ಲ ಚೆಕ್ ಮಾಡಿ ಹಂಗೆ ಏನಾದ್ರು ಇತ್ತಂದ್ರೆ ನಿಮ್ಗೆ ರಿಟನ್ನ ನಾನು ನೀವು ಒಂದು ಲೀಟ್ರು ಒಯ್ದಿದ್ರೆ ಒಂದು ಲೀಟ್ರು ಹಾಲು ಕೊಡ್ತೀನಿ ಇಲ್ಲ ಆಫ್ ಲೀಟ್ರು ಒಯ್ದಿದ್ರ್ ಆಫ್ ಲೀಟ್ರು ಕೊಡ್ತೀನಿ ಎನಿ ಕಂಡೀಷನ್ ಪ್ಯಾಕೇಟ್ ಅಷ್ಟು ಇದ್ರೆ ಸಾಕು ರೀ ಮೇಡಮ ಇಲ್ಲಾಂದ್ರೆ ನೀವು ಪದೇ ಪದೇ ಕಂಟಿನ್ಯುಸ್ಲಿ ಇಲ್ಲೇ ಒಯ್ಯಕತ್ರೆ ನಮ್ಗೆ ಗೊತ್ತಾಗಿ ಬಿಡ್ತದೆ ಕಾಯಂ ಕಸ್ಟಮರ್ ಅಂತ ಬನ್ರಿ ಮೇಡಮ್